ನನ್ನ ಫ್ರೆಂಡ್ಸ್ ಎಲ್ಲ ಆನ್ಲೈನ್ನಲ್ಲಿ ಅಂದರೆ ಮೀಶೋ ಶಾಪ್ಸಿ ಫ್ಲಿಪ್ಕಾರ್ಟ್ ಇಂಥ ಕೆಲವು ಆ್ಯಪ್ಸ್ಗಳಲ್ಲಿ ಆನ್ಲೈನ್ನಲ್ಲಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಿದ್ದರು ಆದರೆ ನಾನು ಇಲ್ಲಿ ತನಕ ಪರ್ಚೇಸ್ ಮಾಡಿರಲಿಲ್ಲ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಂತ ಎಣಿಸಿ ಚೀಪ್ ರೇಟಿಂದೊಂದು ಕುರ್ತಿ ಅದರಲ್ಲಿ ಆರ್ಡರ್ ಮಾಡಿದ್ದು ಒಂದು ಥ್ರೀ ಫೋರ್ ಡೇಸಲ್ಲಿ ಅದು ಬಂತು ಮತ್ತೆ ಅದು ಅದರ ಮೇಲೆ ಹೈ ಎಕ್ಸ್ಪೆಕ್ಟೇಶನ್ ಏನು ಇರಲಿಲ್ಲ ಯಾಕೆಂದ್ರೆ ಅದು ಚೀಪ್ ರೇಟಲ್ಲಿ ಇತ್ತು ಮತ್ತೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಯಾವರೀತಿ ಪ್ರಾಡಕ್ಟ್ ಬರ್ತದೆ ಹೇಗಿರ್ಬೋದು ಅಂತ ಪ್ರಾಡಕ್ಟ್ ಬಂದು ಅದನ್ನು ಓಪನ್ ಮಾಡಿದಾಗ ಅಂದರೆ ನನ್ನ ಎಕ್ಸ್ಪೆಕ್ಟೇಶನ್ನಿಗಿಂತ ಆ ಪ್ರಾಡಕ್ಟು ಒಳ್ಳೆ ರೀತಿಯಲ್ಲಿತ್ತು ನಾನು ಒಂದು ಕುರ್ತಿ ಆರ್ಡರ್ ಮಾಡಿದ್ದು ಚೀಪ್ ರೇಟಿದ್ದು ಆದರೆ ಅದು ಅಷ್ಟು ರೇಟಿಗೆ ಒಳ್ಳೆ ಕುರ್ತಿ ಬಂದಿತ್ತು ಕ್ವಾಲಿಟಿ ಒಳ್ಳೆದಿತ್ತು ಮೆಟೀರಿಯಲ್ ಒಳ್ಳೆ ಇತ್ತು ಮತ್ತೆ ಚೀಪ್ ರೇಟಿಗೆ ಅಷ್ಟು ಒಳ್ಳೆ ಕ್ವಾಲಿಟಿಯ ಕುರ್ತಿ ನಮಗೆ ಶಾಪಲ್ಲಿ ಕೂಡ ಸಿಗೋದಿಲ್ಲ ಚೀಪ್ ರೇಟಿಗೆ ಒಳ್ಳೆ ಕುರ್ತಿ ಬಂದದ್ದು ತುಂಬಾ ಖುಷಿಯಾಯಿತು ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ಫಸ್ಟ್ ಪ್ರಾಡಕ್ಟ್ ನಾನು ಆನ್ಲೈನ್ ಆ್ಯಪ್ ವೆಬ್ಸೈಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಒಳ್ಳೆ ರೀತಿಯಲ್ಲಿತ್ತದು